ಹಲೋ ಹಾಂ ಹೇಳಿರಿ ಸರ್ ಹಾಂ ನಮಸ್ಕಾರ ರೀ ನಾವು ಮೊಬೈಲ್ ಅಂಗಡಿ ಅವರು ಹೇಳಿರಿ ಏನು ಬೇಕಾಗಿತ್ತು

ಹ್ಞೂ ರೀ

ಏಯ್ ಮಾಡಲ್ ಇದಾವೆ ರೀ ನೀವು ನಮ್ಮ ಹಳೆಯ ಕಸ್ಟಮರ್ ಅಲ್ವಾ ಕಸ್ಟಮರ್ ಇದೀರಿ ಅದಕ್ಕಾಗಿ ನಿಮ್ಮ ಮನಸ್ಸಿಗೆ ಒಪ್ಪುವಂಥದ್ದು ನಿಮ್ಮ ಮನಸ್ಸಿಗೆ ಹಿಡಿಸುವಂಥದ್ದು ಒಳ್ಳೊಳ್ಳೆಯ ಮೊಬೈಲ್ ಬಂದವೆ ರೀ ಏಯ್ ಬರ್ರಿ ನಿಮ್ಗೆ ಎಲ್ಲ ನೀವು ಫೈನಾನ್ಸ್ ಕಂಪ್ನಿಯಿಂದ ಇಲ್ಲ ಫೈನಾನ್ಸ್ ಕಂಪ್ನಿಯಿಂದ ಜೀರೋ ಇಂಟ್ರೆಸ್ಟ್ನೊಳಗೆ ಲೋನ್ ಮಾಡಿಸಿ ಕೊಡ್ತೀವಿ ರೀ ನೀವು ತಿಂಗಳ ತಿಂಗಳ ಬರೀ ಅಷ್ಟೇ ಲೋನಿಗೇನೂ ಇಂಟ್ರಸ್ಟ್ ಇರದಿಲ್ಲ ರೀ ಡೋಂಟ್ ವರಿ ಅದ್ರ ಬಗ್ಗೆ ರೀ ಬರೀ ನೀವು ತಿಂಗಳ ಅದ್ರದ್ದು ಏನು ಇದೆ ರೇಟ್ ಅಷ್ಟೇ ಕಟ್ಗೋತ ಹೋಗೋದು ರೀ ಒಳ್ಳೊಳ್ಳೆಯ ಮೊಬೈಲ್ ಬಂದವೆ ರೀ ನಾರಿ ಬರ್ರಿ ಒಂದು ಸಾರಿ ಅಂಗ್ಡಿಗೆ ಬರ್ರಿ ನಿಮಗೆ ಈ ಮೊದ್ಲು ತೊಗೊಂಡಿದ್ದಿರಲ್ಲ ಅದು ಯಾವ ಕಂಪ್ನಿ ಮೊಬೈಲ್ ರೀ ಅದು ಹೆಂಗೆ ಅನ್ನಿಸ್ತ್ ನಿಮಗೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಬರುವಾಗ ಆ ಮೊಬೈಲ್ ಸೆಟ್ನು ತೊಗೊಂಡು ಬರ್ರೀ ಆಮೇಲೆ ತೊಗೊಂಡು ಬರ್ರಿ ಬೇಕಾರೆ ಅದು ಹಳೇದು ಇತ್ತು ಅಂದ್ರೆ ಅದನ್ನು ತೊಗೊಂಡು ಅದಕ್ಕಿಷ್ಟು ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ ರೀ ಆ ಹೊಸ ಮೊಬೈಲ್ ತೊಗೊಂಡು ಅಂದ್ರೆ ಅದು ನಿಮ್ಮ ಹಳೆ ಸೆಟ್ಟದು ವ್ಯಾಲ್ಯೂ ಅದ್ರಾಗೆ ಲೆಸ್ ಮಾಡ್ಕೊಂಡ್ ನಿಮಗೆ ಕಡ್ಮೆ ಇದ್ರೊಳಗೆ ಹೊಸ ಮೊಬೈಲ್ ಸೆಟ್ ಬರ್ತದೆ ರೀ ಒಳ್ಳೊಳ್ಳೆಯ ಸೆಟ್ ಬಂದವೆ ಬರ್ರಿ ಈಗ ಏಯ್ ನಮ್ಮಲ್ಲಿ ಅದು ಆ ಆ ನ ಹಾಂ ಮಾಡ್ತೀವಲ್ಲ ರೀ ಅವು ಹಳೆದು ಮೊಬೈಲ್ ತೊಗೊಂಡು ನಿಮಗೆ ಹೊಸದು ಕೊಡ್ತೀವಿ ರೀ ಹಳೆಯ ಮೊಬೈಲಿಗೆ ಹೆಚ್ಚು ಕಡಿಮೆ ಎಲ್ಲ ಥರ ಒಳ್ಳೆಯ ರೀತಿ ಕಂಡೀಷನ್ನಾಗೆ ಇತ್ತು ಅಂದ್ರೆ ಅದು ಕಂಪ್ನಿ ಮೇಲ್ ಡಿಪೆಂಡ್ ಆಗ್ತ್ ರೀ ಈಗ ಉದಾಹರ್ಣೆಗೆ ಒಪ್ಪೋ ಕಂಪನೀದು ಇತ್ತು ಅಂದ್ರೆ ಅದಕ್ಕೆ ಕಡಿಮೆ ಅಂದರೂ ಎರಡು ಸಾವಿರ ತನಕ ರೇಟ್ ಮಾಡ್ತೀವಿ ರೀ ನೀವು ಹತ್ತು ಸಾವಿರ ಮೊಬೈಲ್ ತೊಗೊಂಡು ಅಂದ್ರೆ ಅದ್ರಾಗೆ ಎರಡು ಸಾವಿರ ಲೆಸ್ ಆಗ್ತವ್ ರೀ ಎಂಟು ಸಾವಿರ ಅಷ್ಟೇ ಕೊಡ್ಬೇಕು ನೀವು ಹ್ಞೂ ಈ ಥರ ಬರತ್ತೆ

ಏಯ್ ಎಲ್ಲ ಬರ್ತದೆ ರೀ ಬರ್ತದೆ ರೀ ನೀವು ಅಂಗ್ಡಿಗೆ ಬರ್ರಿ ಎಲ್ಲ ಮಾಹಿತಿ ಕೊಡ್ತೀವಿ ರೀ ಇಲ್ಲೇ ಹಾಂ ರೀ ಅದು ಮ ಹೊಸ ಹೊಸ ವ ಹೊಸ ವರ್ಷದೊಳಗೆ ನಿಮಗೆ ಏಯ್ ಭಾಳ ಹೊಸ ವರ್ಷದ ಕ್ಯಾಲೆಂಡರ್ನು ಗಿಫ್ಟಾಗಿ ಕೊಡ್ತೀವಿ ದಯ್ವಿಟ್ಟು ಬಂದು ಬಿಡಿರಿ ಹಾಂ ರೀ ಓಕೆ ಒಳ್ಳೇದು ರೀ ಹಾಗಾರೆ ನಮಸ್ಕಾರ ರೀ ಬರ್ರಿ